ಪತ್ರಿಕೋದ್ಯಮದಲ್ಲಿ ಸ್ಥಳೀಯ ಸುದ್ದಿ ಘಟನೆಗಳ ಪ್ರಸಾರವನ್ನು ಉಲ್ಲೇಖಿಸಲು ಉಲ್ಲೇಖಿಸುತ್ತದೆ ಸುದ್ದಿಯ ಮೂಲಕ ತುಮಕೂರು ಸ್ಥಳೀಯ ಸನ್ನಿವೇಶದಲ್ಲಿ ಅದು ಮತ್ತೊಂದು ಪ್ರದೇಶದ ಹಿತಾಸಕ್ತಿಯಾಗುವುದಿಲ್ಲ ಅಥ್ವಾ ರಾಷ್ಟ್ರೀಯ ಅಥ್ವಾ ಅಂತಾರಾಷ್ಟ್ರೀಯ ವ್ಯಕ್ತಿಯಾಗಿರುತ್ತದೆ ಸ್ಥಳೀಯ ಸುದ್ದಿ ರಾಷ್ಟ್ರೀಯ ಅಥ್ವಾ ಅಂತಾರಾಷ್ಟ್ರೀಯ ಸುದ್ದಿಗಳಿಗೆ ವ್ಯತಿರಿಕ್ತವಾಗಿ ಅವರ ಪ್ರಾದೇಶಿಕ ಮತ್ತು ಸ್ಥಳೀಯ ಸಮುದಾಯಗಳ ಸುದ್ದಿಗಳನ್ನು ಪೂರೈಸುತ್ತದೆ ಅವರು ಹೆಚ್ಚು ಸ್ಥಳೀಯ ಸಮಸ್ಯೆಗಳು ಮತ್ತು ಘಟನೆಗಳ ಮೇಲೆ ಕ್ರೆ ಕೇಂದ್ರೀಕರಿಸುತ್ತಾರೆ ಸ್ಥಳೀಯ ನ್ಯೂಸ್ ರೂಮ್ಗಳ ಕೆಲವು ಪ್ರಮುಖ ಲಕ್ಷಗಣಗಳು ಪ್ರಾದೇಶಿಕ ರಾಜಕೀಯ ಹವಾಮಾನ ವ್ಯಾಪಾರ ಮತ್ತು ಮಾನವ ಆಸಕ್ತಿಯ ಕಥೆಗಳನ್ನು ಒಳಗೊಂಡಿವೆ ಇತ್ತೀಚಿನ ಅಧ್ಯಯನದ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಸ್ಥಳೀಯ ಸುದ್ದಿಗಳು ಓದುಗರ ಸಂಖ್ಯೆ ತುಂಬ ಅಂದರೆ ತುಂಬ ಕಡಿಮೆಯಾಗುತ್ತಿದೆ ಮತ್ತು ಹೆಚ್ಚು ಹೆಚ್ಚು ದೂರದರ್ಶನ ಗ್ರಾಹಕರು ಸ್ಟ್ರಿಮ್ ಮಾಡಿ ಫ್ರೋಗ್ರಾಮಿಗೆ ಟ್ಯಾಪ್ ಮಾಡಿದಂತೆ ಸ್ಥಳೀಯ ಸುದ್ದಿ ವೀಕ್ಷಕರ ಸಂಖ್ಯೆ ಕ್ಷೀಣಿಸುತ್ತಿದೆ ಕಾಲೇಜು ಆ್ಯಪ್ ಮೀಡಿಯಾದಲ್ಲಿ ಅಸೋಸಿಯೆಟ್ ಪ್ರೊಸೆಸರ್ ಆಗಿರುವ ನಿಕ್ ಯಾಶರ್ ದಿ ಕಾಂಪ್ಲಿಕೇಟೆಡ್ ಫ್ಯೂಚರ್ ಆಫ್ ಲೋಕಲ್ ನ್ಯೂಸಲ್ಲಿ ವಿಮ ವಿಮರ್ಶಾತ್ಮಕ ಮತ್ತು ಸಂಗ್ರಹವಾದ ಸ್ಥಳೀಯ ಸುದ್ದಿಗಳು ಇತ್ತೀಚಿನ ಆವಿಶ್ಕಾರವಾಗಿದೆ ಆದರೆ ಅಮೇರಿಕನ್ ಅಂದರೆ ತುಮಕೂರಿನ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಪ್ರಮುಖ ಅಂಶ ಅಮೇರಿಕನ್ ಪ್ರಜಾಪ್ರಭುತ್ವದ ಇತಿಹಾಸದ ಪ್ರಮುಖ ಅಂಶವಲ್ಲ ದೂರ ತುಮಕೂರಿನ ದೂರದರ್ಶನ ರಾಷ್ಟ್ರೀಯ ಸಂಜೆ ಸುದ್ದಿ ದೂರದರ್ಶನ ಕಾರ್ಯಕ್ರಮಗಳ ಮೊದಲು ಮೊದಲ ಸಮಯದಲ್ಲಿ ಅಥ್ವಾ ನಂತರ ಸ್ಥಳೀಯ ದೂರದರ್ಶಕ ಸುದ್ದಿಗಳ ಆಯ್ಕೆಯಿಂದ ಹೊರಗುಳಿಯಾಗುವುದು ಹಾಗಾಗಿ ಆಗಿರುವ ಸಾಮ್ ಆಗಿರುತ್ತದೆ ಸಾಮಾನ್ಯವಾಗಿ ದೂರದರ್ಶನ ಜಾಲಗಳು ತಮ್ಮ ಸ್ಥಳೀಯ ಕೇಂದ್ರಗಳಿಗೆ ದೀರ್ಘಾವಧಿಯ ಸ್ವತಂತ್ರ ಸ್ಥಳೀಯ ಸುದ್ದಿ ಕಾರ್ಯಕ್ರಮಗಳನ್ನು ತಯಾರಿಸಲು ನಿಯೋಜಿಸಬಹುದು ಅಥವಾ ನಿಬಂಧನೆಗಳನ್ನು ಮಾಡ್ಬೋದು ಕೆಲವು ಸಂದರ್ಭದಲ್ಲಿ ಒಂದು ದೇಶದೊಳಗಿನ ಸ್ಥಳೀಯ ದೂರದರ್ಶನಗಳ ಮಾರುಕಟ್ಟೆ ವೀಕ್ಷಣ ಪ್ರದೇಶಗಳು ಮೀಸಲಾದ ಇಪ್ಪತ್ತ್ನಾಲ್ಕು ಗಂಟೆಗಳ ಸ್ಥಳೀಯ ಸುದ್ದಿ ಚಾನೆಲನ್ನು ಸಹ ಹೊಂದಿರ್ಬೋದು ಸುದ್ದಿ ಸ್ಥಳೀಯ ಸುದ್ದಿ ಕೇಂದ್ರಗಳು ಹೆಚ್ಚು ಗಮನಗಳನ್ನು ಸೆಳೀತವೆ ಎಂದು ಅವರು ನಂಬುವ ಕಥೆಗಳ ಪರವಾಗಿ ಕಡಿಮೆ ಮತ್ತು ಕಡಿಮೆ ಸ್ಥಳೀಯ ರಾಜಕೀಯವನ್ನು ಕವರ್ ಮಾಡಲು ಪ್ರಾರಂಭಿಸುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಸ್ಥಳೀಯ ಸುದ್ದಿ ಕೇಂದ್ರಗಳು ಕಡಿಮೆ ತನಿಖಾ ಪತ್ರಿಕೋದ್ಯಮವು ಇದೆ ಎಂದು ಒಂದು ಅಧ್ಯಯನವು ತೋರಿಸುತ್ತವೆ ವ್ಯತ್ಯಾಸಗಳೆಂದರೆ ಸ್ಥಳೀಯ ಸುದ್ದಿಗಳು ಹೆಚ್ಚಾಗಿ ಏನನ್ನು ಒಳಗೊಂಡಿರ್ತವೆ ಅಂದರೆ ಸ್ಥಳೀಯ ಕ್ರೀಡೆಗಳು ಸ್ಥಳೀಯ ಅಪರಾಧ ಮತ್ತು ನ್ಯಾಯ ಸ್ಥಳೀಯ ಹವಾಮಾನ ಸ್ಥಳೀಯ ವ್ಯಾಪಾರ ಮತ್ತು ಆರ್ಥಿಕತೆ ಸ್ಥಳೀಯ ಘಟನೆಗಳು ಸ್ಥಳೀಯ ಶಿಕ್ಷಣ ಸ್ಥಳೀಯ ರಾಜಕೀಯ ಹೀಗೆ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳು ವಿಶಾಲ ವ್ಯಾಪ್ತಿಯಂತೆ ರಾಷ್ಟ್ರಶಕ್ತಿ ಅಥವಾ ಪ್ರಭಾವದ ವಿಶೇಷ ಸಂಸ್ಥೆಗಳಿಗೆ ಸಂಬಂಧಿಸಿದ ಸುದ್ದಿಗಳನ್ನು ಒಳಗೊಂಡಂತೆ ವ್ಯಾಪಕ ಶ್ರೇಣಿಯ ವಿಷಯವನ್ನು ಒಳಗೊಂಡಿರುತ್ತದೆ ಉದಾಹರಣೆಗೆ ರಾಜಕೀಯ ರಾಷ್ಟ್ರೀಯ ರಾಜಕೀಯ ಮತ್ತು ಅಂತರ್ ಸರ್ಕಾರಿ ಘಟನೆಗಳು ಷೇರು ಮಾರುಕಟ್ಟೆಗಳು ರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳು ಪ್ರಾದೇಶಿಕ ಪರಿಸರ ಘಟನೆಗಳು ಮಾಧ್ಯಮ ಮನೋರಂಜನ ಕಾರ್ಯಕ್ರಮಗಳು ವಿಜ್ಞಾನ ತಂತ್ರಜ್ಞಾನ ಘಟನೆಗಳು ವಾಯುಸಂಚಾರ ವಿಮಾನ ಸಾರಿಗೆ ಘಟನೆಗಳು ರಕ್ಷಣ ಭದ್ರತಾ ಘಟನೆಗಳು ಹೀಗೆ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ಬೋದು ಪ್ರತಿ ಪ್ರದೇಶದಲ್ಲಿ ಆಚರುವ ಅದ ಆ ಆಚರಣೆಗಳನ್ನ ಈ ದೂರದರ್ಶನಗಳ ಮೂಲಕನು ನಾವು ಹತ್ತಿರದಲ್ಲಿದ್ದೆ ನೋಡ್ಬೋದು ಅಂದರೆ ಎಲ್ಲ ವ್ಯಕ್ತಿಗೋ ಅಲ್ಲೇ ಹೋಗಿ ಅಲ್ಲಿ ಆಚರಣೆಗಳನ್ನು ನೋಡ್ಲಿಕ್ಕೆ ಆಗೋಲ್ಲ ಆದ ಕಾರಣ ಈ ದೂರದರ್ಶನಗಳು ಅದಕ್ಕೆ ಸಹಾಯವನ್ನು ಮಾಡ್ತವೆ ಸಹಾಯವನ್ನು ಮಾಡ್ತವೆ ಕರ್ನ್ ತುಮಕೂರ್ನಲ್ಲಿ ಸಿ ಸಿ ಟಿವಿಯಂತಹ ವಾಣಿಜ್ಯ ಪ್ರಕಾರ ಮೂಲಕ ಅಂದರೆ ಈ ಸಿ ಸಿ ಟಿವಿಗಳಲ್ಲಿ ಪ್ರ ರೆಕಾರ್ಡ್ ಆಗಿರೋವು ಕೂಡ ಈ ದೂರದರ್ಶನದಲ್ಲಿ ಹಾಕಿದ ತಕ್ಷಣ ಪ್ರತಿಯೊಬ್ಬ ಮನುಷ್ಯನ್ಗು ಅದು ವ್ಯಕ್ತಿಗೂ ಅದು ಹೋಗಿ ತಲುಪುತ್ತವೆ ಇವತ್ತು ಈ ರೀತಿಯ ಘಟನೆ ಆಗಿರ್ಬೋದು ಎಂತ ಆ ದೂರದರ್ಶನದ ಮೂಲಕ ಪ್ರತಿಯೊಬ್ಬರಲ್ಲಿ ನಾವು ತೋರಿಸ್ಬೋದು ಆಮೇಲೆ ಪತ್ರಿಕೆಗಳು ಇನ್ನು ದೂರದರ್ಶನ ಇಷ್ಟೆಲ್ಲ ಸಹಾಯ ಮಾಡಿದರೆ ಪ್ರತಿಕೆಗಳು ಏನನ್ನು ಸಹಾಯ ಮಾಡ್ತವೆ ಅಂದರೆ ಬಹಳಷ್ಟು ಪತ್ರಿಕೆಗಳು ತಾವು ನೆಲೆಗೊಂಡಿರುವ ನಗರಗಳನ್ನು ಒಳಗೊಳ್ಳುವಲ್ಲಿ ಪರಿಣಿತಿ ಪಡೆದಿವೆ ಆದರೂ ಸ್ಥಳೀಯ ಪತ್ರಿಕೆಗಳು ಕಾಗದ ಪತ್ರಿಕೆಗಳನ್ನು ಸಾಮಾನ್ಯವಾಗಿ ಮಾರಾಟ ಮಾಡಲಾಗುತ್ತದೆ ಮತ್ತು ಅವರ ಕಾರ್ಯನಿರ್ವಹಿಸುವ ಸ್ಥಳೀಯ ಪ್ರದೇಶಗಳ ಪ್ರತ್ಯೇಕವಾಗಿ ಪ್ರಸಾರ ಮಾಡಲಾಗುತ್ತದೆ ಗ್ರಂಥಾಲಯಗಳುಗೆ ಸಂಬಂಧಿಕರ ಘಟನೆಗಳೊಂದಿಗೆ ಕುಟುಂಬ ಸದಸ್ಯರು ಕಾಗದ ಪತ್ರಗಳನ್ನು ಬರೆ ಬಯಸುತ್ತಾರೆ ಚಲಾವಣೆಯಲ್ಲಿರುವ ಪ್ರದೇಶಗಳು ಹೊರಗಿನ ಮೇಲು ನಕಲು ಪತ್ರಿಕೆಗಳೆಂದು ಉಲ್ಲೇಖಿಸಲಾಗುತ್ತದೆ ಇವಾಗ ಆವಾಗಿನ ಕಾಲದ ಅಜ್ಜ ಅಜ್ಜಿಂದಿರು ಅವಾಗ ಅಲ್ಲಿ ದೂರದರ್ಶನನ ಕಂಡು ಹಿಡಿದಿರಿಲ್ಲ ಬಟ್ ಪತ್ರಿಕೆಗಳು ಅವಾಗಿಂದನು ಇದ್ದವು ಅವರಿಗೆ ಆ ಪತ್ರಿಕೆಗಳನ್ನು ಓದುವ ರೂಢಿಯಿರೋ ಕಾರಣ ಅವರು ಈಗಲೂ ಕೂಡ ಪತ್ರಿಕೆಗಳನ್ನು ಓದಿ ಇವತ್ತಿನ ಘಟನೆ ಏನು ನಡೀತಾ ಇದೆ ಅವಾಗ ಹೀಗಿತ್ತು ಇವಾಗ ಹೀಗಾಗ್ತಿದೆ ಎಂದು ಕೂಡ ಮಾತುಕತೆಯಲ್ಲಿ ನಡೆಸುತ್ತ ಆ ಮಾತುಕತೆ ಶುರುವಾಗೋದು ಎಲ್ಲಿಂದ ಈ ಪತ್ರಿಕೆಗಳಿಂದ ಪತ್ರಿಕೆಗಳು ಹಲವಾರು ಪ್ರದೇಶದ ಇತಿಹಾಸವನ್ನು ಅಥವಾ ನಡೆದಿರುವ ಘಟನೆಗಳ ದಾಖಲೆಯನ್ನು ಪ್ರತಿಯೊಬ್ಬರಿಗೂ ತಿಳಿಸುತ್ತವೆ ಅಂದ್ರೆ ಇದರಿಂದ ಓದುವ ಶೈಲಿ ಕೂಡ ಹೆಚ್ಚುತ್ತದೆ ಮತ್ತು ತಲೆಯಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ಅಂದರೆ ಫ್ರೀ ಮೈಂಡ್ ಅಂತ ಹೇಳ್ತಾರೆ ಆ ಥರ ಇರ್ಬೋದು ಇನ್ನು ಚಿಕ್ಕ ಮಕ್ಕಳಿಗೆ ಹೇಗೆ ಅನ್ವಯಿಸುತ್ತದೆ ಅಂದರೆ ಅಂದು ಕೊನೆ ಪುಟದಲ್ಲಿ ಕ್ರೀಡಾ ಸುದ್ದಿ ಆಗಲಿ ಆಮೇಲೆ ಕತೆಗಳು ಪದಬಂಧ ಸುಡುಕು ಈಗ ಹಲವಾರು ರೀತಿಯ ಮನೋರಂಜನೆಯ ಪಾಠಗಳನ್ನು ಕೊಟ್ಟಿರ್ತಾರೆ ಅದರಿಂದ ಮಕ್ಕಳು ಈ ಮನೋರಂಜನೆಗಳಿಗೋಸ್ಕರನಾದರೂ ನೋಡಕ್ಕೆ ನ್ಯೂಸ್ ಪೇಪರನ್ನ ತೆಗಿತಾರೆ ಇವಾಗಿನ ಮಕ್ಕಳು ಪದಬಂಧ ಸುಡುಕುನೆಲ್ಲ ತುಂಬೋದು ತುಂಬ ಕಷ್ಟ ಆಗಿದೆ ಅಂದರೆ ಅವು ಅವಾಗಿಂದ ರೂಢಿಯಿಲ್ಲ ಇವಾಗ ಚೆ ಆವಾಗಿನ ಸಣ್ಣವ್ರು ಇದ್ದಾಗೆಲ್ಲ ಬಳಪ ಹಿಡ್ಕೊಂಡ್ಬಂದರೆ ಬಟ್ ಇವಾಗಿನ ಮಕ್ಕಳು ಈಗ ತಂತ್ರಜ್ಞಾನದ ಮೂಲಕ ಮೊಬೈಲ್ಗಳನ್ನು ಹಿಡಿತಲೇ ಬೆಳಿತವೆ ಅದರಿಂದ ಪತ್ರಿಕೆ ಓದುವ ಪ್ರ ಪ್ರಮಾಣ ಕಡಿಮೆ ಇರುತ್ತದೆ ಆದರೂ ಈ ಸುಡುಕುಗಳು ಮತ್ತು ಕಥೆಗಳು ತಮಾಷೆಗಳು ಇವೆಲ್ಲ ಅವ್ರಿಗೆ ಪ್ರೋತ್ಸಾಹವನ್ನ ನೀಡ್ತ ಇದವೆ ಇದೊಂದು ಉತ್ಸಾಹ ಆಮೇಲೆ ಹತ್ತನೇ ಇವಾಗ ಪತ್ರಿಕೆಯ ಹವ್ಯಾಸ ಜಾಸ್ತಿ ಆಗಲಿ ಅಂತ ಹೈಸ್ಕೂಲ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳಿಗೆ ಪೇಪರ್ ಪತ್ರಿಕೆಗಳನ್ನು ಕೊಡುವ ಮೂಲಕ ಅಂದರೆ ಆ ಪತ್ರಿಕೆಯಲ್ಲಿ ಅವರ ಸಂ ಅಭ್ಯಾಸದ ಸಂಬಂಧದಂತೆ ಪ್ರಶ್ನೆಗಳನ್ನ ಕೇಳುವುದು ಅವ್ರ ಅಭ್ಯಾಸದ ಸಂಬಂಧಿತ ಪಾಠವನ್ನು ನೀಡುವುದು ಅದು ಓದುವುದರಿಂದ ಅವರಿಗೆ ತುಂಬ ಸಹಾಯವಾಗುತ್ತದೆ ಎಂದು ಕೊಡುದು ಅದ್ರ ಪ್ರೋತ್ಸಾಹ ಅದ್ರ ಉಪಯೋಗ ಎಲ್ಲವನ್ನು ತಿಳಿಸುವುದು ಇದರಿಂದ ಅದರ ಪ್ರಮಾಣ ಹೆಚ್ಚಾಗುವುದು ಅಂತ ಹೇಳ್ಬೋದು ಇನ್ನು ಈ ಡಿಜಿಟಲ್ ಯುಗದಲ್ಲಿ ಸ್ಥಳೀಯ ಸುದ್ದಿ ಹೇಗೆ ಹರಡ್ತಿದೆ ಅಂದರೆ ಡಿಜಿಟಲ್ ಮಾಧ್ಯಮದ ಯುಗದಲ್ಲಿ ಸ್ಥಳೀಯ ಸುದ್ದಿ ಓದುಗರ ಸಂಖ್ಯೆ ಕುಸಿಯಲು ಪ್ರಾರಂಭಿಸಿದೆ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಸುದ್ದಿ ಮೂಲಗಳಲ್ಲಿ ಯಾವ ಯುವ ಪೀಳಿಗೆಯ ನಿರಾಸಕ್ತಿ ಮತ್ತು ಡಿಜಿಟಲ್ ಪತ್ರಿಕೋದ್ಯಮದ ಯುಗಕ್ಕೆ ತಮ್ಮ ವ್ಯವಹಾರ ಮಾದರಿಗಳು ಮತ್ತು ಅಭ್ಯಾಸಗಳನ್ನು ಸಂಪೂರ್ಣವಾಗಿ ಸಂಯೋಜಿಸಲು ಸುದ್ದಿ ಕೇಂದ್ರಗಳು ಅಸಮರ್ ಅಸಮರ್ಥತೆ ಇದಕ್ಕೆ ಕಾರಣವೆಂದು ಹೇಳ್ಬೋದು ಯಾಕಂದರೆ ಈ ಡಿಜಿಟಲ್ ತಂತ್ರಜ್ಞಾನ ಯುಗ ಬಂದು ಎಷ್ಟೋ ಜನ ಪತ್ರಿಕೆಗಳನ್ನು ಸೈಡ್ ಪಕ್ಕಕ್ಕಿಟ್ಟು ಪತ್ರಿಕೆಗಳನ್ನು ಪಕ್ಕಕ್ಕಿಟ್ಟು ಈ ಮೊಬೈಲ್ ಫೋನ್ ಅನ್ನೋ ಅನ್ನುದನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟರೆ ಮುಗಿತು ಅಲ್ಲಿಗೆ ಆಟಗಳು ಗೇಮ್ಸ್ ಅಂತ ಬರ್ತವೆ ಎಲ್ಲ ಮಕ್ಕಳದ್ದು ಈ ಮೊಬೈಲಿಂದ ಉಪ್ಯೋಗಕ್ಕಿಂತ ದುರುಪಯೋಗನೆ ಜಾಸ್ತಿ ಇದವೆ ಪತ್ರಿಕೆ ಬದಲು ಮೊಬೈಲ್ ಎಂದು ಬಂತಲ್ಲ ಪುಸ್ತಕ ಹೇಳುತ್ತೆ ಪುಸ್ತಕ ನೀ ನನ್ನ ತಲೆ ತಗ್ಗಿಸ್ ತಲೆ ತಗ್ಗಿಸಿ ನೋಡು ನಾ ನಿನ್ನ ತಲೆ ಎತ್ತುವಂತೆ ಮಾಡುತ್ತದೆ ಆದರೆ ಈ ಮೊಬೈಲ್ ಫೋನ್ ಏನು ಹೇಳುತ್ತಂದರೆ ನೀ ನನ್ನ ತಲೆ ತಗ್ಗಿಸಿ ನೋಡು ನಾನು ನಿನ್ನ ತಲೆ ತಗ್ಗಿಸುವಂತೆಯೇ ಮಾಡುತ್ತೇನೆ ಅಂತ ಹೇಳ್ತವೆ ಇದು ಇವಾಗಿನ ಕಲಿಯುಗದ ಮಕ್ಕಳಿಗೆ ಅರ್ಥ ಮಾಡಿಸಿದರೆ ಸಾಕೆನ್ನುವ ಪರಿಸ್ಥಿತಿ ಬಂದಿದೆ ಇವಾಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿ ಉದ್ಯಮಗಳು ಈ ಟ್ವಿಟ್ವರ್ ಅನ್ನಿ ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತವೆ ತಮ್ಮ ಪ್ರೆ ಪ್ರೇಕ್ಷಕರೊಂದಿಗೆ ಸಂವಹನ ಮಾಡುವ ಮಾರ್ಗವಾಗಿ ಬಳಸಲಾರಂಭಿದೆ ಸ್ಥಳೀಯ ಸುದ್ದಿ ಮಾಧ್ಯಮಗಳು ಹಿಂದೆ ಬಿದ್ದಿವೆ ಪ್ರಾಥಮಿಕ ಸಾಧನಕ್ಕಿಂತ ಹೆಚ್ಚಾಗಿ ಮಾಹಿತಿ ಹರಡಲು ದ್ವಿತೀಯ ಮೂಲವಾಗಿ ಟ್ವಿಟರನ್ನು ಬಳಸುವತ್ತಲೇ ಒಲವು ತೋರಿಸುತ್ತದೆ ಇವಾಗ ತುಮಕೂರಿನಲ್ಲಿ ಯಾವುದೇ ಘಟನೆ ನಡೀಲಿ ಒಂದು ಫೋನಲ್ಲಿ ಅದನ್ನು ವಿಡಿಯೋನ ಮಾಡ್ಕೊಂಡ್ಬಿಟ್ಟು ಎಲ್ಲ ಮಾಧ್ಯಮಗಳಿಗೆ ಕಳ್ಸ್ಬಿಡ್ತರೆ ಅಂದರೆ ಇದು ನಾಳೆಯ ಪೇಪರ್ ಬರೋದ್ರೊಳಗೆ ಸಂಜೆಯ ಪೇಪರ್ ಅಥವಾ ನಾಳೆಯ ಪತ್ರಿಕೆ ಬರೋದ್ರೊಳಗೆ ಎಲ್ಲರಿಗೂ ಸುದ್ದಿ ಮುಟ್ಟಾಗಿರುತ್ತೆ ಅದರಿಂದ ಓದುವ ಕಡಿಮೆ ಸ್ವಲ್ಪ ಕಡಿಮೆ ಇರುತ್ತೆ ಈ ರೀತಿ ಇದು ಓದುವ ಹವ್ಯಾಸವನ್ನು ಕಡಿಮೆ ಮಾಡ್ತ ಇದೆ ಈ ಡಿಜಿಟಲ್ ಯುಗ ಒಂದು ಕಡೆ ಉಪಯೋಗ ಆದರೆ ಇನ್ನೊಂದು ಕಡೆ ದುರುಪಯೋಗನೆ ಜಾಸ್ತಿ ಇದೆ ಉಪಯೋಗ ಏನು ಹೇಳಬೇಕಂದ್ರೆ ಉಪಯೋಗ ಇದು ಕಡಿಮೆ ಸಮಯವನ್ನು ಸ್ವೀಕರಿಸುತ್ತೆ ಆಮೇಲೆ ಇದು ಜಾಸ್ತಿ ಸಮಯವನ್ನು ತಗೋಳ್ಳಲ್ಲ ನಮ್ಮ ಕೈಲೇ ಇರತ್ತಲ್ಲ ಬೇಗ ನಾವು ತಿಳ್ಕೊಂಬಿಡ್ಬೋದು ಅಂತ ಹೇಳ್ಬೋದು ಆಮೇಲೆ ಈ ಸುದ್ದಿಗಳ ಮೇಲೆ ಪೇಸ್ಬುಕ್ ಹೆಂಗೆ ಪ್ರಭಾವ ಬೀರತ್ತೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಚಕ್ರಜ್ ಪತ್ರಕರ್ತ ಜೋಶ್ ಕಾನ್ಶಟೈನ್ ಹಲವಾರು ಸುದ್ದಿ ಪ್ರಕಾರವನ್ನು ತನ್ನ ಪ್ರೇತ ಬರಹಾಗಾರರು ಮಾಡಲು ಹೊಸ ವುಡ್ಲೆಟ್ನ ಪ್ರಾಜೆಕ್ಟ್ ಪ್ರಯೋಜತಕತ್ ಪ್ರಯೋಜಕತ್ವವನ್ನು ಬಳಸಿಕೊಂಡು ಪೇಸ್ಬುಕ್ಕು ಸುದ್ದಿ ವ್ಯವಹಾರವನ್ನು ಕದ್ದಿದೆ ಕದ್ದಿದೆ ಎಂದು ವರದಿ ಮಾಡಿದೆ ಪೇಸ್ಬುಕ್ಕು ಹಲವು ವರ್ಷಗಳಿಂದ ಸ್ಥಳೀಯ ಸುದ್ದಿ ಮೂಲಗಳನ್ನು ಗುರಿಯಾಗಿಸಿಕೊಂಡಿದೆ ಎಂದು ಕಾನ್ಶಟೆನ್ ತಿಳಿಸಿದ್ದಾರೆ ಜನವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಅವರು ಮೂರು ವರ್ಷಗಳ ಅವಧಿಯಲ್ಲಿ ಸ್ಥಳೀಯ ಸುದ್ದಿಗಳು ಮುನ್ನೂರು ಮಿಲಿಯಂ ಹೂಡಿಕೆ ಮಾಡುದಾಗಿ ಘೋಷಿಸಿದರು ಅಂದರೆ ಅವ್ರ ಲಾಭಕ್ಕೆ ನಮ್ಮಣ್ಣ ಬಳ್ಸ್ಕೊತ್ತಿದ್ದಾರೆ ಅಂತ ಹೇಳಕ್ಕೆ ಏನು ತಪ್ಪಿಲ್ಲ ಬಟ್ ಪೇಸ್ಬುಕ್ಕ್ ಎಷ್ಟು ರೀತಿಯಾಗಿ ನಮ್ಗೆ ಉಪಯೋಗ ಆಗಿದೆ ಅದರಿಂದ ದುರ್ಯು ದುರುಪಯೋಗ ಕೂಡ ಆಗಿದೆ ಅಲ್ಲ ನಮಗೆ ಸರಳವಾದ ಮಾರ್ಗ ಅಂದರೆ ಪತ್ರಿಕೇನ್ನ ಓದುದು ಅಂದರೆ ಪತ್ರಿಕೆ ಇದರಿಂದ ನಮ್ಮ ಇವಾಗ ಪೇಸ್ಬುಕ್ಕು ಈ ಡಿಜಿಟಲ್ ಮೊಬೈಲ್ ಇವನ್ನೆಲ್ಲ ನೋಡುದರಿಂದ ಮಕ್ಕಳಿಗೆ ಬೇಗನೆ ಮಂದತೆ ಕಣ್ಣು ಮಂದತೆ ಬರುತ್ತೆ ಅಂದರೆ ಬೇಗನೆ ಕಣ್ಣು ಕಾಣದೆ ಇರಬೋದು ಆಮೇಲೆ ಅವರ ಬುದ್ಧಿ ತೀವ್ರ ಮಟ್ಟಿಗೆ ಇಳಿಯುತ್ತದೆ ಅಂದರೆ ಏನು ಬರೋದೇ ಇಲ್ಲ ಇವಾಗಿನ ಕಾಲ ಆ ಫೋನ್ ಇಲ್ಲದೆ ಜೀವನನೆ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಈ ಪತ್ರಿಕೆಗಳಿಂದ ಓದುವುದು ಅಂದರೆ ಪತ್ರಿಕೆ ಓದುವುದು ಎಂದ ಪುಸ್ತಕಗಳನ್ನು ಓದುವ ಹವ್ಯಾಸ ಕೂಡ ಜಾಸ್ತಿ ಆಗ್ಬೋದಲ್ಲ ಅನ್ನು ಪ್ರಭಾವ ಅವಾಗಿನ ಮಕ್ಕಳಿದ್ದರು ಅಂದರೆ ಬೇರೆ ಐವತ್ತು ಅರ್ವತ್ತಕ್ಕೆ ಹೆಚ್ಚಿನ ಜ್ಞಾನವನ್ನು ಬಯಸಿಕೊಂಡಿದ್ರು ಬಟ್ ಇವಾಗಿನ ಮಕ್ಕಳು ಐವತ್ತು ಅರ್ವತ್ತಿದ್ದರೆ ಜ್ಞಾನ ಮಾತ್ರ ಅದಕಿನ್ನ ಕಡಿಮೆ ಇದೆ ಹೊರತು ಜಾಸ್ತಿ ಇಲ್ಲ ಬರಿ ಪೇಸ್ಬುಕ್ಕು ಯುಟೂಬು ವಾಟ್ಸಪ್ ಬಗ್ಗೆ ಕೇಳಿದರೆ ಜಾಸ್ತಿ ಹೇಳಿಬಿಡ್ತಾರೆ ಯಾವ್ದಾರು ಒಂದು ಚಾಪ್ಟರ್ ಬಗ್ಗೆ ಹೇಳಂದರೆ ಕಡಿಮೆ ಹೇಳ್ತಾರೆ ಇದು ಇದ್ರ ಪ್ರತ್ಯಕ್ಷ ಅಂದರೆ ಪ್ರತ್ಯಕ್ಷ ಸು ಘಟನೆ ಇದನೆಲ್ಲ ಹೇಗೆ ಹೇಳ್ಬೋದು ಇದರಿಂದ ನಮ್ಮ ದೇಶಕ್ಕೆ ಹಲವಾರು ಲಾಭನು ಆಗುತ್ತೆ ಮತ್ತು ನಷ್ಟನು ಆಗುತ್ತೆ ನಮ್ಮ ಯುವಪೀಳಿಗೆ ಈ ಮೊಬೈಲ್ ಫೋನ್ ಮತ್ತು ಪೇಸ್ಬುಕ್ಕನ್ನ ಯೂಸ್ ಮಾಡೋದು ಕಡಿಮೆ ಮಾಡಬೇಕು ಅಂತ ಕೇಳ್ಕೊಬೇಕು ಯಾಕಂದರೆ ಅವ್ರ ಲೈಫನ್ನು ಅವ್ರ ಜೀವನವನ್ನ ಅವರೇ ಹಾಳ್ಮಾಡ್ಕೊಂತಿದ್ದಾರೆ ಅಂತನೂ ಹೇಳ್ಬೋದು ಈ ಮೊಬೈಲ್ ಫೋನುಗಳನ್ನ ಜಾಸ್ತಿ ಹೊತ್ತು ಕೈಯಲ್ಲಿ ಹಿಡ್ಕೊಳ್ಳೋದರಿಂದ ಕೈಗಳ ಬೆರಳುಗಳು ಅಂದರೆ ನರಗಳ ಶಕ್ತಿ ಕಡಿಮೆ ಆಗುತ್ತವೆ ಕಡಿಮೆ ಆಗಿ ಕಡಿಮೆ ಆಗುತ್ತವೆ ಆಮೇಲೆ ಕಣ್ಣುಗಳು ಮಂದತೆಯನ್ನು ಹೊಂದ್ತವೆ ಆಮೇಲೆ ಕಿವಿಗಳು ತಮ್ಮ ಕೇಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತವೆ ಆಮೇಲೆ ಆ ಮನುಷ್ಯನಿಗೆ ತಲೆಯಲ್ಲಿ ಮೊಬೈಲಿಂದು ಒಂದು ಬಿಟ್ಟು ಬೇರೆ ಏನು ಓಡುವುದೇ ಇಲ್ಲ ಇವಾಗ ಮೊನ್ನೆ ಮೊನ್ನೆ ತಾನೆ ಬಂದಿರೊ ಗೇಮ್ಸುಗಳು ಅಂದರೆ ಆಟಗಳು ಮೊಬೈಲಲ್ಲಿ ಆಡೋದು ಪಬ್ಜಿ ಇದ್ರಿಂದ ಎಷ್ಟೋ ಮಕ್ಕಳ ಜೀವನ ಹಾಳಾಯಿತು ಇದರಿಂದ ಇವೆಲ್ಲ ಬರಿ ನಷ್ಟಕಯುಡಾಗಿದ್ ಒಂದು ಯಾರು ಲಾಭಕ್ಕಂತ ಬೇಸ್ ಉಪಯೋಗ ಅಂದರೆ ಲಾಭಕ್ಕಂತ ಬಳಸ್ಕೊಂಡಿರೋರೆ ಕಡಿಮೆ ಇದನ್ನು ಜಾಸ್ತಿ ದುರುಪಯೋಗನೆ ಆಗಿದೆ ಅಂತ ಹೇಳಪಡ್ತೀನಿ ಪತ್ರಿಕೆಗಳಿಂದ ಇಲ್ಲಿಯವರೆಗೂ ದುರುಪಯೋಗ ಆಗಿದೆ ಅಂತ ಹೇಳೋ ಇತಿಹಾಸನೆ ಇಲ್ಲ ಯಕಂ ಅಷ್ಟು ಪತ್ರಿಕೆಗಳಿಂದ ಎಷ್ಟು ಲಾಭಗಳಿವೆ ಓದೋ ಹವ್ಯಾಸ ಮತ್ತು ಆ ಪತ್ರಿಕೆಗಳು ಕೂಡ ಹಾಳಾಗುವುದಿಲ್ಲ ಅದನ್ನು ನಾವು ಮತ್ತೆ ಬಳಸ್ಕೊಬೋದು ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ